ಹಲೋ ಹೇಳಿ ಏನುಬೇಕಾಗಿತ್ತು ಹಾಂ ಹೌದು ಹೇಳಿ

ಏನೆಲ್ಲ ಬೇಕಾಗಿತ್ತು ನಮ್ಮದು ತರಕಾರೀ ಸಾಮಗ್ ನಿಮಗೆ ಐಟಮ್ ಏನ್ ಎಲ್ಲ ಬೇಕು ತರಕಾರಿ ನಿಮಗೆ ಇವಾಗ ಪದಾರ್ಥಗಲಿಗ್ ಮಾಡ್ಲಿಕ್ಕೆ ಹಾಕೋ ಎಲ್ಲ ಸಾಮಾನು ಉಂಟು ಐಸ್ ಕ್ರೀಮ್ ಬಿಸ್ಕಿಡ್ಸ್ ಹಾಂ ನಮ್ಮದು ಜನ್ರಲ್ ಸ್ಟೋರ್ ಹಾಗೆ

ಟೊಮೆಟೊ ಎಷ್ಟು ಕೆಜಿ ಬೇಕು ನಿಮಗೆ ಫೈ ಹಾಂ ಫೈವ್ ಕೆಜಿ ಫೈವ್ ಕೆಜಿಗೆ ನಿಮಗೊಂದೂ ಮುನ್ನೂರ ಐವತ್ತು ಆಗ್ತದೆ ಹಾಂ ಮತ್ತೆ ಈರುಳ್ಳಿಗೆ ಎಷ್ಟು ನಾಲ್ಕುನೂರಾ ಅಂತ ಹಾಂ ಓಕೆ ಆಲೂಗಡ್ಡೆ ಉಂಟು ಅದು ಎಷ್ಟು ಬೇಕು ಹಾಂ ತ್ರಿ ಕೆಜಿ ಅಲ್ಲ ಬೇರೆ ನಿಮಗೆ ಎಂತಾ ಮಸಾಲ ಎಂತಾದರು ಬೇಕಾದರೆ ಹೇಳಿ ಅತ್ ಹಾಂ ಹಾಂ ಅದು ಸಹ ಉಂಟು ಎಷ್ಟು ಹಾಕ್ಬೇಕ್ ಅದು ಪ್ಯಾಕೆಟ್ ಪ್ಯಾಕ್ ಟೈಪ್ ಉಂಟು ಹ್ಞೂ ಅದು ಬೇಕಾರೆ ಹತ್ರದ್ದು ಉಂಟು ಮೂವತ್ರದ್ದು ಉಂಟು ಹಾಂ ಆಯ್ತ್ ಸರ್ ಹತ್ತಲ್ಲ ಹಾಂ ಬೇರೆ ಹಾಂ ಕಾಯಿ ಮೆಣಸು ಎಷ್ಟು ಬೇಕು ಎಷ್ಟು ರುಪಾಯಿದು ಗ್ರಾಮ್ ಹಾಗೆ ಬರ್ತದದು ನಿಮಗೆ ನಿಮಗೆ ಐನೂರು ಗ್ರಾಮಿಗೆ ಒಂದು ಇಪ್ಪತ್ತು ರುಪಾಯಿದು ಬರ್ತದೆ

ಹಾಂ ಆಯಿತು ಬೇರೆ ಬೇರೆ ಫ್ರುಟ್ಸ್ ನಿಮಗೆ ಸ್ನ್ಯಾಕ್ಸ್ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಉಂಟು ಸರ್ ಮ್ಯಾಂಗೊ ಮ್ಯಾಂಗೊ ಉಂಟು ಮಿರಿಂಡ ಕೋಲಾ ಸ್ಪ್ರೈಟ್ ಹಾಂ ಕೋಲಾ ಇದು ಅದು ಎರಡು ಲೀಟರದ್ದು ಹಾಂ ತ್ರೀ ಓಕೆ ಹಾಂ ತರಕಾರಿಯೆಲ್ಲ ಆಯಿತು ಬೇರೆ ಸ್ನ್ಯಾಕ್ಸ್ ಮತ್ತು ನಿಮಗೆ ಐಸ್ ಕ್ರೀಮ್ಸ್ ಶ್ಯಾಂಪೂ ಎಲ್ಲ ಏನ್ಬೇಕು ಮನೆಗೆ ಯೂಸ್ ಆಗೋದೆಲ್ಲ ಉಂಟು ಹೌದ ಐಸ್ ಕ್ರೀಮ್ ಎಷ್ಟು ಹಾಂ ಫ್ಯಾಮಿಲಿ ಪ್ಯಾಕ್ ಉಂಟು ಅದು ತ್ರೀ ಫಿಫ್ಟಿಯ ಅಂತ

ಹಾಂ ತ್ರೀ ಫಿಫ್ಟಿ ಅದು ನಿಮ್ಮದು ಎಷ್ಟು ಟು ಹಂಡ್ರೆಡ ಎಷ್ಟ್ ಟು ಫಿಫ್ಟಿಯ ಎಷ್ಟೋ ಉಂಟು ಫೈವ್ ಎಮ್ ಎಲ್ಲಾ ಫೋರ್ ಪ್ಯಾಕ ಹಾಂ ಸರಿ ಬೇರೆ ಏನು ಬೇಕು ಸ್ನ್ಯಾಕ್ಸ ಫ್ರುಟ್ಸ್ ಸ್ನ್ಯಾಕ್ಸ್ ಫ್ರುಟ್ಸ್ ಯಾವ್ದು ಬೇಕು ಹಾಂ ಆ್ಯಪ್ಲ್ ಉಂಟು ಆ್ಯಪಲ್ ಕೆಜಿಗೆ ಅರವತ್ತು ರೂಪಾಯಿ ಹಾಂ ಫ್ರೆಶ್ ಸರ್ ಹಾಂ ಬೇರೆ ಹಾಂ ಆರೆಂಜ್ ಉಂಟು ಒನ್ ಕೆಜಿಯಾ ಹಾಂ ಓಕೆ ಒನ್ ಕೆಜಿ ಸೇಮ್ ರೇಟು ಸರ್ ಹಾಂ ಸೇಮ್ ಬೇರೆಯ ಬೇರೆ ನಿಮಗೆ ಯಾವ್ದು ಬೇಕು ಹೇಳಿ ಜನ್ರಲ್ ಸ್ಟೋರ್ ಸಿಗುವಂಥ ಸೋಪ್ಸ್ ಮತ್ತು ಶ್ಯಾಂಪುಸ್ ಶ್ಯಾಂಪೂ ಸೋಪು ಬೇರೆ ಎಂತ ಬೇಕು ಎಂತ ಬೇಕಿತ್ತು ಸರ್ಫ್ ಪೌಡರ ಸರ್ಪ್ ಪೌಡರಲ್ಲ ಹಾಂ ಹಾಂ ಅದು ಉಂಟು ಅದು ಎಷ್ಟು ಬೇಕು ಸರ್ಪ್ ಪೌಡರಲ್ಲಿ ನಿಮಗೆ ಸರ್ಪ್ ಎಕ್ಸೆಲ್ ಟೈಡ್ ಎಲ್ಲ ಉಂಟು ಸರ್ ಯಾವ್ದು ಬೇಕು ಹೇಳಿ ಸರ್ಪ್ ಎಕ್ಸೆಲ್ಲ ಹಾಂ ಆಯಿತು ಸರ್ ಬೇರೆ ಬೇರೆ ಬೇರೇನು ಬೇಕು

ಅಕ್ಕಿ ಅಕ್ಕಿ ಉಂಟು ಸರ್ ಸೋನಾಮಸೂರಿ ಉಂಟು ಹಾಂ ಹತ್ತು ಕೆಜಿಯದ್ಧ ಹ್ಞೂ ಹಾಂ ಆಯ್ತು ಆಯ್ತು ಇದೆಲ್ಲ ಎಂತ ಡೆಲಿವರಿ ಮಾಡಲಿಕ್ಕಲ್ಲ ಆಯ್ತು ಸರ್ ಮಾಡ್ತೇನೆ ಮಾಡ್ತೇನೆ ಓಕೆ